ಐದು ಮಾರ್ಚ್ ಎರಡು ಸಾವಿರದ ಎಂಟು ಹತ್ತು ಏಪ್ರಿಲ್ ಎರಡು ಸಾವಿರದ ಹತ್ತು ಹದಿನಾರು ಮೇ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಐದು ಹತ್ತೊಂಬತ್ತು ಪೆಬ್ರವರಿ ಎರಡು ಸಾವಿರದ ಹದಿನೆಂಟು